ನಮ್ಮ ಗ್ರಾಮದ ಸಮಸ್ಯೆಗಳು ಕುಡಿಯುವ ನೀರು ತೊಂದರೆಯಿದೆ ಬಳ್ಸೋ ನೀರು ತೊಂದರೆಯಿದೆ ರಸ್ತೆಯ ಸರಿಯಿಲ್ಲ ಚರಂಡಿ ವ್ಯವಸ್ಥೆ ಅದು ಎಲ್ಲ ತುಂಬಿ ಹೋಗುತ್ತದೆ ಕ್ಲಿನಿಂಗ್ ವ್ಯವಸ್ಥೆಯಿಲ್ಲ ಆಮೇಲೆ ಬೀದಿ ದೀಪಗಳು ಸರಿಯಿಲ್ಲ ಲೈಟಿಗೆ ಲೈಟಿನ ವ್ಯವಸ್ಥೆ ಹಾಕಿ ಹೋದ ನಂತರ ಒಂದು ತಿಂಗಳ ಅಥ್ವಾ ಆಗಿರ್ಬೌದು ಎರಡು ತಿಂಗ್ಳು ಆಗಿರ್ಬೌದು ಬೀದಿ ದೀಪಗಳು ಹೋಗ್ತದವೆ ಅದು ಸರಿ ಮಾಡಿಸ್ತಾಯಿಲ್ಲ ಆಮೇಲೆ ಡೆಸ್ಟ್ಬಿನ್ ಕಸ ಹಾಕಲು ತೊಂದರೆಯಿದೆ ತೊಂದ್ಲಿಗೆಲ್ಲ ತಿಪ್ಪೆ ತಿಪ್ಪೆ ಅಂತಿದ್ರು ಗುಂಡಿ ಗು ತಿಪ್ಪೆಗುಂಡಿ ಅದರಲ್ಲಿ ಕಸಗಳನ್ನ ಹಾಕಿ ಹಾಕ್ತಿದ್ರು ತುಂಬ ಸೊಳ್ಳೆಗಳು ಆಗ್ತಿದೆ ಈಗಿನ ಜನ್ರೇಷ್ನಲ್ಲಿ ಈಗಿನ ಜನರೇಷ್ ಜನ್ರೇಷನ್ ಸೊಳ್ಳೆ ತೊಂದರೆ ಆಗ್ಬಾ ತೊಂದರೆ ಆಗುತ್ತೆ ಅಂತ ಮನೆಯಲ್ಲಿ ಡೆಸ್ಟ್ಬೀನ್ ಮಡ್ಕೊಂಡು ಡಸ್ಟ್ಬಿನ್ನಿಗೆ ಕಸಗಳನ್ನ ಹಾಕಿ ಅಥವ ಅದನ್ನೆ ಸುಡಲು ವ್ಯವಸ್ಥೆ ಮಾಡ್ತಾರೆ ಮನೆಯಲ್ಲಿ ಆಮೇಲೆ ನಮ್ಮ ಹಳ್ಳಿಯ ಭಾಗದ ಸ್ಕೂಲು ಸ್ಕೂಲ್ ಕಟ್ಟಡಗಳು ತುಂಬ ವರ್ಷದಿಂದ ತುಂಬ ವರ್ಷದಿಂದ ಕಟ್ಟಡ ಆಗಿದೆ ಈಗ ಹೊಸ್ದಾಗಿ ಕಟ್ಟಡಗಳು ಯಾವು ಆಗಿಲ್ಲ ತುಂಬ ಅಂದರೆ ಹಳೇವಾಗಿದಾವೆ ಈಗ ನಾಳೆ ಅನ್ನೊದ್ರಾಗೆ ಬೀಳ್ತವೆ ಕಟ್ಟಡಗಳು ಅದು ನಿರ್ಮಾಣ ಆಗಬೇಕು ಆಮೇಲೆ ಇನ್ನೊಂದು ದೇವಸ್ಥಾನಗಳು ಲೈಬ್ರರಿಗಳು ದೇವಸ್ಥಾನಗಳು ಆಗಿನ ದೇವಸ್ಥಾನಗಳು ಈ ತುಂಬಾ ಕಡಿಮೆ ಇಲ್ಲೋ ದೇವಸ್ಥಾನಗಳು ಇರ್ಬೌದು ಆಮೇಲೆ ಎಜುಕೇಷನ್ ಮಕ್ಕಳ ಎಜುಕೇಷನ್ನ್ ತುಂಬಾ ಅಂದರೆ ತುಂಬ ಹಳ್ಳಿಗಳಲ್ಲಿ ತುಂಬ ಎಜುಕೇಷನ್ ಕಮ್ಮಿಇದೆ ಎಜುಕೇಷನ್ ಆಬೇಕು ಒಳ್ಳೇ ಎಜುಕೇಷನು ಆಮೇಲೆ ಗ್ರಂಥಾಲಯಗುಳು ಆಬೇಕು ಮಕ್ಕಳ ಎಜುಕೇಷನು ಹಳ್ಳಿಯ ಜ ಹಳ್ಳಿಯ ಮಕ್ಕಳು ನಾಳಿನ ಪ್ರಜೆಗಳಾಗಬೇಕು ಹಳ್ಳಿಯ ಜನರು ಈ ಹೊಲದಲ್ಲಿ ಹೋಗಿ ಕೆಲಸ ಮಾಡೋವಂಥ ಜನರು ಮಳೆ ಬಂದರೆ ಬೆಳೆ ಈಗ ಹಳ್ಳಿಲಿ ಜನರ ಮಳೆ ಇಲ್ಲ ತುಂಬ ಈ ವರ್ಷದ ಮಳೆಯಿಲ್ಲ ಬೆಳೆಯಿಲ್ಲ ತುಂಬಾ ಜನರು ಪರದಾಡ್ತಿದಾರೆ ಹಳ್ಳಿಯ ಜನರು ಮಕ್ಕಳು ಒಳ್ಳೆವೇ ಸ್ಕೂಲಿಗೋಗಿ ಒಳ್ಳೇ ವಿದ್ಯಾಭ್ಯಾಸ ಕಲಿತು ಒಳ್ಳೇ ಚೆನ್ನಾಗಿ ಹೋಗಿ ನಾಳೇ ಒಳ್ಳೇ ಜಾಬ್ನಲ್ಲಿ ಇದ್ರೆ ಒಳ್ಳೇ ಒಳ್ಳೆದೊಂದು ಸ್ಥಾನ ಇರ್ತೈತೆ ಹಳ್ಳಿಯ ಜನರು ಅದಕ್ಕೆ ಹಳ್ಳಿಯ ವ್ಯವಸ್ಥೆ ಸರಿಗೆ ಹಳ್ಳಿಗೆ ವ್ಯವಸ್ಥೆ ಆಗ್ತಿಲ್ಲ ಸರಿಗೆ ಆಗ್ತಿಲ್ಲ ಒಳ್ಳೆಯ ಸ್ಕೂಲಗಳು ಸ್ಕೂಲಾಗಬೇಕು ಒಳ್ಳೆಯ ಶಿಕ್ಷಕರು ಆಗಬೇಕು ಒಳ್ಳೇ ಗ್ರಂಥಾಲಯಗಳು ಆಗಬೇಕು ಒಳ್ಳೇ ಕುಡಿಯ ಕುಡಿಯ ನೀರು ವ್ಯವಸ್ಥೆ ಆಗಬೇಕು ಆಮೇಲೆ ಡೈಲಿ ಯೂಸ್ ಸಪ್ಪೆ ಸಪ್ಪೆನೀರೂ ಡೈಲಿ ಯೂಸ್ ವಾಟ್ರ್ ನೀರಾಬೇಕು ಆಮೇಲೆ ಡೈಲಿ ಡೈಲಿ ಡೈಲಿ ಮನೆ ಮುಂದೆ ಇರುವಂಥ ಕಸಗಳು ಆಗಲು ಬೇರೆ ಯಾವ್ದೆ ವಸ್ತುಗಳಾಗಲು ಡೈಲಿ ಡೈಲಿ ಓ ಇದು ವೆಯ್ಕಲ್ಗಳು ಬಂದು ಅವರೆ ಬಂದು ಕ ಮನೆ ಮುಂದೆ ಇರೋವಂಥ ಚೀಲದಲ್ಲಿ ಇರುವಂಥ ಅಥ್ವಾ ಡಸ್ಟ್ಬೀನಲ್ಲಿ ಇರೋವಂಥ ಕಸಗಳನ್ ಕ್ಲಿನ್ನೆಸ್ ಆಗಿ ಇದ್ರೆ ಮನೆಯವು ಮನೆ ಅಕ್ಕ ಪಕ್ಕ ಆಜು ಎಲ್ಲ ವಾತಾವರಣಗಳು ಚೆನ್ನಾಗಿರುತ್ತವೆ ಸೋ ಮನೆ ಮುಂದೆ ಮಕ್ಕಳು ದೊಡ್ಡೋರು ಆಗಲು ಯಾವುದೇ ಸಮಸ್ಯೆಗಳಿಂದ ತೊಂದರೆಯಾಗಿರೋದಿಲ್ಲ ಚೆನ್ನಾಗಿರ್ತಾರೆ ಸೊಳ್ಳೆಕಾಟಗೋಳು ಇರೋದಿಲ್ಲ ಏನು ಇರೋದಿಲ್ಲ ಕ್ಲೀನಾಗಿರುತ್ತದೆ ಪಸ್ಟು ಚರಂಡಿಯ ಕ್ಲೀನ್ ಮಾಡಿ ಅದ್ರ ಅದ್ರ ನಂತರ ಅದಕ್ಕೆ ಒಳೆದಾದಂಥ ಪೌಡರ್ಗಳಾಕಿ ಸೊಳ್ಳೆ ತೊಂದರೆ ಬರಬಾರ್ದು ಅಂತ ಒಳ್ಳೇ ಪೌಡರ್ಗಳನ್ನ ಹಾಕಿ ಆಮೇಲೆ ಈಗಿನ ಹಳ್ಳಿಗಳಲ್ಲಿ ತಿಪ್ಪೆ ಗುಂಡಿ ಇರುತ್ತವೆ ನೀರು ನಿಂತು ಸೊಳ್ಳೆ ಕಾಟ ಆಗಿ ಡೊಂಗ್ಯೂ ಜ್ವರ ಆಗಿರ್ಬೌದು ಮಲೇರಿಯ ಆಗಿರ್ಬೌದು ಬೇರೆ ಬೇರೆ ರೋಗಗುಳು ಉಂಟಾಗುತ್ತದೆ ತೊಂದರೆ ಆಗುತ್ತದೆ ಹಾಗೆ ಹೇಳೊದೇನಂದರೆ ಹಳ್ಳಿಗಳಲ್ಲಿ ತೊಂದರೆಯಿದೆ ಅದನ್ನೇ ಬೇರೆ ಬೇರೆ ರೀತಿಯಾಗಿ ಬೇಗ ನಮ್ಮ ಹಳ್ಳಿ ಕಡೆಯಿಂದ ಒಳ್ಳೇ ಚೆನ್ನಾಗಿ ಕೆಲಸ ಮಾಡ್ಬೇಕು ಅನ್ನೊದು ಕೇಳ್ತೆವೆ ಫಸ್ಟು ನೀರು ಕುಡಿಯೊ ನೀರು ಒಳ್ಳೇ ಎಜುಕೇಷನ್ ಮಕ್ಕಳಿಗೆ ಸಿಗಬೇಕು ಆಮೇಲೆ ಗಿಡಗಳು ತುಂಬಾ ಗಿಡಗಳು ಕಡಿಮೆ ಇದೆ ತುಂಬ ಗಿಡಗಳನ್ನ ಕೊಡಬೇಕು ಗಿಡಗಳ್ ಹಾಕಿರಿ ಮನೆ ಮುಂದೆ ಒಳ್ಳೇ ಚೆನ್ನಾಗಿರುತ್ತೆ ಮಳೆ ಚೆನ್ನ ಗಿಡಗಳ್ ಇದ್ದಷ್ಟು ಮೋಡ ತಮ್ ಮೋಡ ತಂಪಾಗಿ ಮಳೆ ಬರುವ ಚಾನ್ಸಸ್ ಇರುತ್ತದೆ ನಮ್ಮ ಕಡೆಯೆಲ್ಲ ಗುಡ್ಡ ಗುಡ್ದ ಗುಡ್ಡಗಳು ಜಾಸ್ತಿ ಗುಡ್ಡ ಕಾಡುಗಳು ಜಾಸ್ತಿ ಹಂಗಾಗಿ ಮನೆ ಮುಂದೆಯಲ್ಲ ಪ್ರತಿಯೊಂದು ಮನೆ ಮನೆ ಮನೆಗೆ ಗಿಡಗಳನ್ನು ಹಾಕಿ ಒಳ್ಳೇದು ಆಮೇಲೆ ಬೆ ಮಕ್ಕಳು ಚೆನ್ನಾಗಿ ಓದಬೇಕು ಯಾವ ಮಕ್ಕಳಿಗೆ ಓದೋಕೆ ಆಗ್ತಿಲ್ಲ ಪಸ್ಟು ಶಿಕ್ಷಣ ಕೊಡ್ಬೇಕು ಮಾ ನಮ್ಮ ಗ್ರಾಮದ ಸ್ಕೂಲುಗಳು ಹೋಗೆ ಒಳ್ಳೇ ಶಿಕ್ಷಣ ಟೀಚರ್ಗಳ್ ಕೊಡಬೇಕು ಆಮೇಲೆ ಚೆನ್ನಾಗಿ ನೀಡುವಂತೆ ಒಂದು ನಮ್ಮ ನಮ್ಮ ಭಾಗದ ಯಾವ ಟೀಚಿಂಗ್ ಮಾಡುವಂಥ ಒಳ್ಳೇ ಶಿಕ್ಷಕರು ಟ್ಯೂಶನ್ ಮಾಡೋವಂಥ ಒಳ್ಳೇ ಮಕ್ಕಳಿಗೆ ಕೊಡಬೇಕು ಮನೆಯಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ತಾಯಿ ತಂದೆಗಳು ಓದಿರ್ತಾರೆ ಈ ಗ್ರಾಮ ಅಂದಮೇಲೆ ಒಬ್ಬರು ಎಜುಕೇಷನ್ ಇರುತ್ತದೆ ಒಬ್ಬರು ಮ ಒಬ್ಬರು ತಂದೆ ಎಜುಕೇಷನ್ ಇರ್ಬೌದು ತಾಯಿ ಅಥ್ವಾ ತಾಯಿ ಎಜುಕೇಷನ್ ಇರ್ಬೌದು ಅವ್ರ ಮಕ್ಕಳಿಗೆ ಓದೋಕ್ಕೆ ತುಂಬ ಕಷ್ಟಾಗುತ್ತದೆ ಮಕ್ಕಳು ಓದೋಕೇ ಅಸಕ್ತಿಯಿರವ್ ಓದಿಸ್ಬೋದು ಮಕ್ಳಿಗೆ ಓದಿಸ್ಬೇಕ್ ಅನ್ನೋದು ತಂದೆ ತಾಯಿಗಿರುತ್ತದೆ ಬಟ್ ಮಕ್ಕಳೆ ಓದಬೇಕಪ್ಪಂದ್ರೆ ತಂದೆ ತಾಯಿ ಓದಿರೊಲ್ಲ ಆತ್ ಹಂಗಾಗಿ ತೊಂದರೆ ಆಗುತ್ತದೆ ಆ ಕಾರಣಕ್ಕೆ ಮ ನಮ್ಮ ಏರ್ಯದಲ್ಲಿ ಒಳ್ಳೇ ಮಾಡುವಂಥ ಒಬ್ಬರು ಟೀಚರ್ಸ್ ಇರಬೇಕು ಆಮೇಲೆ ಸ್ಕೂಲ್ಗಳಾಗೆ ಒಳ್ಳೇ ಟೀಚರ್ ಇರಬೇಕು ಮಕ್ಕಳು ಸ್ಕೂಲಿಗೋಗಿ ತಂದೆ ತಾಯಿ ಕೇಳು ಕೇಳೊದಪ್ಪ ಕೇಳ್ತಾರೆ ಬಟ್ ಹೋಗಿ ನಮ್ಮಮಕ್ಳು ಯಾವ್ತರ ಓದ್ತಾರೆ ಯಾವ್ತರ ಇಲ್ಲ ಹೆಂಗೆ ಏನು ಅಂತ ಕೇಳ್ತಾರೆ ಆದ್ರು ಮಕ್ಕಳಿಗೆ ಒಳ್ಳೇ ವಿದ್ಯಾಭ್ಯಾಸ ಕೊಟ್ರು ಮಕ್ಕಳು ಕಲಿಯವಂಥ ಒಳ್ಳೇ ಶಿಕ್ಷಕ್ರು ಕೊಡಬೇಕು ಒಳ್ಳೇ ಟೀಚಿಂಗ್ ಹೇಳಿಕೊಳೋವಂಥ ಟೀಚರ್ಸ್ ಇರಬೇಕು ಆಮೇಲೆ ಆಟ ಆಟಗಳು ಈಗ ಊಟ ಆಟ ಪಾಠ ಅನ್ನೋದು ಒಂದು ಮೂರು ಪದ ಮೂರನ್ನೇ ಇರಬೇಕು ಮಕ್ಕಳಿಗೆ ಆಮೇಲೆ